ನನಗೆ ಅಡುಗೆ ಮಾಡೋದೆಂದ್ರೆ ತುಂಬ ಇಷ್ಟ ಅದರಲ್ಲಿ ನಾನ್ವೆಜ್ ಐಟಮೆಲ್ಲ ತುಂಬ ಇಷ್ಟ ಮಾಡಲಿಕ್ಕೆ ಚಿಕನ್ ಬಿರ್ಯಾನಿ ಮತ್ತೆ ಚಿಕನ್ ಗೀ ರೋಸ್ಟು ಮತ್ತೆ ಚಿಕನ್ ಚಿಕನ್ ಪಾಲಕ್ ಹಾಕಿ ಮಾಡುವಂಥದ್ದು ಆಗೆಲ್ಲ ತುಂಬ ವೆರೈಟಿ ವೆರೈಟಿ ಅಡುಗೆ ಮಾಡೋದೆಂದ್ರೆ ತುಂಬ ಇಷ್ಟ ಮತ್ತೆ ವೆಜ್ಜಲ್ಲಿ ಅದು ಸಮೇತ ಪುಳಿಯೋಗರೆ ಮೊಸರನ್ನ ಈ ಭಟ್ರ್ನವರೆಲ್ಲ ಮಾಡ್ತಾರಲ್ಲ ಆ ರೀತಿ ಅಡುಗೆ ಮಾಡಲಿಕ್ಕೆ ತುಂಬ ಇಷ್ಟ ಹಾಗೆ ತುಂಬ ಕಡೆ ನಾನು ಅಡುಗೆ ಸಹಾ ಜಾಸ್ತಿ ತುಂಬ ಜನರಿಗೆ ಸಮೇತ ಅಡುಗೆ ಮಾಡ್ತೇನೆ ಒಂದು ನಾನೂರು ಐನೂರು ಜನರಿಗೆ ಸಮೇತ ಅಡುಗೆ ಮಾಡ್ತೇನೆ ಅಡುಗೆ ಅನ್ನೋದು ಒಂದು ತುಂಬ ಇಷ್ಟ ಏಕೆಂದ್ರೆ ಅಡುಗೆ ಮಾಡೋದು ಇನ್ನೊಬ್ಬರಿಗೆ ತಿನ್ನಲಿಕ್ಕೆ ಇಷ್ಟ ಆಗ್ತದ ಅವಾಗ ನಾವು ಮಾಡಿದ ಅಡುಗೆ ಸಹಾ ನಮಗೆ ಸಾರ್ಥಕ ಅನ್ನಿಸ್ತದೆ ಹಾಗಾಗಿ ನನಗೆ ನಾನು ಮಾಡಿದ ತುಂಬ ಸರತಿ ಅಡುಗೆ ಮಾಡಿದ್ದು ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ ಅದರಲ್ಲಿ ನನ್ನ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಸಹಾ ಎಲ್ಲರಿಗೆ ಸಹಾ ಇಷ್ಟ ಆ್ಯಕ್ಚುಲಿ ಒಂದು ಶಾಲೆಲಿ ಸಹಾ ನಾನು ಹೋಗಿ ಮಾಡಿಕೊಟ್ಟಿದ್ದೇನೆ ಪುಳಿಯೋಗರೆ ಮತ್ತೆ ಗೀ ರೈಸ್ ಮತ್ತೆ ಗೀ ರೈಸಿಗೆ ಗ್ರೇವಿ ಅದು ಸಮೇತ ಮಾಡಿ ಕೊಟ್ಟಿದ್ದೇನೆ ಮಕ್ಕಳಿಗೆಲ್ಲ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಗೀ ರೈಸ್ ನಾನು ಪ್ರತಿದಿನ ಅವರು ಶಾಲೆಲಿ ಅಡುಗೆ ಮಾಡುವಾಗಲೂ ನಾನು ಗೀ ರೈಸ್ ಮಾಡುವಾಗ ಮಕ್ಕಳು ಎಲ್ಲ ಬಂದ್ಬಿಟ್ಟು ಆಂಟಿ ಇವತ್ತು ನೀವು ಅಡುಗೆ ಮಾಡ್ತೀರಾ ಮಾಡ್ತೀರಾ ಅಂಥೇಳಿ ತುಂಬ ಇಷ್ಟಪಟ್ಟು ಕೇಳ್ತಾರೆ ಒಮ್ಮೆ ಅಡುಗೆ ಮಾಡಿ ಬಂದು ನಂತರ ಆಂಟಿ ನೀವು ಯಾವಾಗಾದ್ರೂ ಬರ್ತೀರಾ ಅಡುಗೆ ಮಾಡಲಿಕ್ಕೆ ಅಂಥೇಳಿ ಕೇಳ್ತಾರೆ ಮಕ್ಕಳು ಹಾಗಾಗಿ ಅಲ್ಲಿ ಹೋಗಿ ಶಾಲೆಲಿ ಹೋಗಿ ಅಡುಗೆ ಮಾಡಲಿಕ್ಕೆ ಒಂದು ತುಂಬ ಇಷ್ಟ ಆಗ್ತದೆ ಮತ್ತೆ ಈ ಫಂಕ್ಷನ್ಗಳೇ ನಮ್ಮ ರಿಲೇಟಿವ್ಸ್ ಫಂಕ್ಷನಲ್ಲೆಲ್ಲ ತುಂಬವಾಗಿ ನಾನೇ ಅಡುಗೆ ಮಾಡ್ತೇನೆ ಆ್ಯಕ್ಚುಲಿ ನಾನ್ವೆಜ್ ಐಟಮ್ಗಳಾಗ್ಬೋದು ಸುಕ್ಕ ಅದರಲ್ಲಿ ಸಹಾ ಕಟ್ಟದ ಕೋರಿ ಸುಕ್ಕ ಅಂದರೆ ತುಂಬ ಜನರಿಗೆ ಇಷ್ಟ ಊರು ಕೋಳಿ ಹೇಳ್ತಾರಲ್ಲ ಅದು ತುಂಬ ಇಷ್ಟ ಜನ ನಾನು ಮಾಡೋದು ಐಟಮ್ ಮತ್ತೆ ಕೋಳಿ ಸುಕ್ಕ ಸಹಾ ಹಾಗೆಯೇ ಕೋಳಿಯಲ್ಲಿ ಸಹಾ ವೆರೈಟಿ ವೆರೈಟಿ ಮಾಡ್ತೇನೆ ಒಂದು ಈಗ ಗೀ ರೈಸ್ಟ್ ಮಾಡಬೇಕಾದ್ರೂ ಸಹಾ ತುಪ್ಪ ಎಲ್ಲ ಒಂಚೂರು ಜಾಸ್ತಿ ಐಟಮ್ ಹಾಕಿಬಿಟ್ಟು ಮಾಡುವಾಗ ಅದು ತಿನ್ಲಿಕ್ಕೆಲ್ಲ ಒಳ್ಳೆ ಟೇಸ್ಟಿಯಾಗಿರ್ತದೆ ಕೋಳಿ ಸುಕ್ಕ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಪೈಸಿ ಖಾರ ಖಾರವಾಗಿ ಮಾಡ್ಬೇಕಾಗ್ತದೆ ಖಾರ ಮಾಡಿದರೆ ಜನರಿಗೆ ಇಷ್ಟ ಆಗ್ತದೆ ಮತ್ತೆ ಪುಳಿಯೋಗರೆ ಮಾಡುವುದು ಭಟ್ರು ಅವರು ಮಾಡುವಂತಹ ಪುಳಿಯೋಗರೆ ತುಂಬ ಜನರಿಗೆ ಇಷ್ಟ ಹಾಗಾಗಿ ಅದಕ್ಕೆ ಉದ್ದಿನಬೇಳೆ ಕಡಲೇ ಬೇಳೆ ಮೆಂತ್ಯ ಕರ್ಬೇವು ಸೊಪ್ಪು ಎಲ್ಲ ಸಹಾ ಹಾಕಿಬಿಟ್ಟು ರೋ ಅದನ್ನು ಫಸ್ಟ್ ಒಳ್ಳೆ ಮಾಡಿ ಹುರಿದು ಆನಂತರ ಅದನ್ನು ಪುಡಿಮಾಡಿ ಒಗ್ಗರಣೆ ಎಲ್ಲ ಹಾಕಿ ಅದಕ್ಕೆ ನೆಲಗಡಲೆ ಎಲ್ಲ ಹಾಕಿ ಒಂಚೂ ಒಳ್ಳೆ ರೀತಿಯ ಒಗ್ಗರಣೆ ಹಾಕಿ ಹುಳಿನೀರು ಮತ್ತೆ ಹಿಂಗೆ ಎಲ್ಲ ಒಗ್ಗರಣೆಗೆ ಹಾಕಿ ಆನಂತರ ಸ್ವಲ್ಪ ತೆಂಗಿನಕಾಯೆಲ್ಲ ತುರಿದು ಅದನ್ನು ಅನ್ನವನ್ನು ಅದಕ್ಕೆ ಮಿಕ್ಸ್ ಮಾಡಿದರೆ ಅದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅದನ್ನು ಮತ್ತೆ ಮೊಸರನ್ನ ಮಾಡುವಾಗ ಸಹಾ ಹಾಗೆಯೇ ಅದಕ್ಕೆ ಹಾಕುವ ನಾವು ಒಗ್ಗರಣೆಯೇ ಅದರ ಪರಿಮಳಕ್ಕೇನೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ನನಗೆ ಒಂಚೂರು ಕಷ್ಟ ಆಗೋದು ಅಂಥೇಳಿ ಹೇಳಿದರೆ ಈ ಮಟನ್ ಮಟನಲ್ಲಿ ಸ್ವಲ್ಪ ಒಂಚೂರು ಕಷ್ಟ ಆಗ್ತದೆ ಮಟನ್ ಬಿರಿಯಾನಿ ನಾರ್ಮಲ್ ಸಾರು ಅದೆಲ್ಲ ಮಾಡ್ತೇನೆ ಮಟನ್ ಚಾಪ್ಸ್ ಅದೆಲ್ಲ ಸ್ವಲ್ಪ ಮಾಡಲಿಕ್ಕೆ ಒಂಚೂರು ಕಷ್ಟ ಆಗ್ತದೆ